ನನಗೆ ಆ ಎರಡು ಗುರಿಗಳಿದೆ ಒಂದು ನನ್ನದೇ ಆದ ಸ್ವಂತ ವ್ಯಾಪಾರವನ್ನು ಸ್ಥಾಪಿಸಲು ನಾನು ತುಂಬ ವರ್ಷದಿಂದ ಯೋಚಿಸುತ್ತಿದ್ದೇನೆ ಅದಕ್ಕಾಗಿ ನಾನು ತುಂಬ ಖುಷಿ ಕೂಡ ಪಡುತ್ತಿದ್ದೇನೆ ಏಕೆಂದರೆ ಅದು ಅದನ್ನು ಮಾಡಲು ನನಗೆ ತುಂಬ ಹಣವು ಬೇಕಾಗಿದೆ ಆದರಿಂದಾಗಿ ನಾನು ಇಲ್ಲಿ ಒಂದು ಕಡೆ ಕೆಲಸಕ್ಕೋಗಿ ದುಡ್ಡನ್ನು ಹೂಡಿಸಿಕೊಂಡು ಅದರಿಂದ ಸ್ವಲ್ಪ ನಾನು ಹಣವನ್ನು ತೆಗೆದುಕೊಂಡು ಉಳಿತಾಯ ಮಾಡಿ ಅದಕ್ಕೆ ಹಾಕಲು ತುಂಬ ವರ್ಷದಿಂದ ಕಾಯುತ್ತಿದ್ದೇನೆ ಮತ್ತು ಹಾಗಾಗಿ ನಾನು ಗೌರ್ಮೆಂಟಿಂದ ಕೂಡ ಸಹಾಯ ಕೂಡ ನೋಡಲು ಪಡೆಯಲು ಸ್ವಲ್ಪ ನೋಡುತ್ತಿದ್ದೇನೆ ಮತ್ತು ಕೃಷಿ ಮಾಡಲು ಕೂಡ ನನಗೆ ಅಗ್ರಿ ವ್ಯವಸಾಯ ಮಾಡಲು ತುಂಬ ಆಸೆ ಇದೆ ಎರಡನ್ನು ಮಾಡಲು ಕೂಡ ನನಗೆ ತುಂಬ ಆಸೆ ಇದೆ ಅಂದರೆ ನನಗೆ ಹಸು ಮೇಯಿಸಲು ಮತ್ತು ಕೃಷಿ ಮಾಡಲು ಹಣ್ಣು ಹಂಪಲು ಅದೆಲ್ಲ ಬೆಳೆಸಲು ನನ್ಗೆ ತುಂಬ ಖುಷಿ ಆಗುತ್ತದೆ ಆದರೆ ನನಗೆ ಅದಕ್ಕೆ ತಕ್ಕಂಗೆ ನನಗೆ ಜಮೀನಿಲ್ಲ ಮತ್ತು ಅದ್ರ ಬಗ್ಗೆ ನನಗೆ ಅಷ್ಟು ಅರಿವಿಲ್ಲ ನನಗೆ ತು ಕಲಿಯಲು ಕೂಡ ತುಂಬ ಆಸಕ್ತಿಕರವಾಗಿದ್ದೇನೆ ನನಗೆ ಆದ್ರಿಂದ ಯಾರು ಪ್ರೇರೇಪಿಸುವರು ಯಾರು ಇಲ್ಲ ಬೆನ್ನೆಲುಬು ತಟ್ಟಲು ಯಾರು ಇಲ್ಲ ಆದ್ರಿಂದ ನನಗೆ ಸ್ವಲ್ಪ ಕಷ್ಟವಾಗುತ್ತಿದೆ ಆದರೆ ನಾನು ಎಷ್ಟೋ ಪ್ರಯತ್ನ ಪಡ್ತಾಯಿದೀನಿ ಹೇಗಿದ್ದರು ನಾನು ಎಷ್ಟೇ ವಯಸ್ಸಾದರು ಅದನ್ನು ಮಾಡಲೇಬೇಕೆಂದು